ಹಲೋ ಹಲೋ ಹಲೋ ಹಾಂ ನ ಹಾಂ ನಮಸ್ತೆ ಮೇಡಮ್ ಹಾಂ ಹೇಳಿ ಮೇಡಮ್ ಸೇವಂತಿ ಚಾಮಂತಿ ಹಾಂ ಮೇಡಮ್ ಇದೆ ಮೇಡಮ್ ಮೇಡಮ್ ಎಷ್ಟು ಬೇಕು ಮೇಡಮ್ ಮೇಡಮ್ ಒಂದು ಕೆ ಜಿ ಸದ್ಯಕ್ಕೆ ನೂರ ಐವತ್ತು ರೂಪಾಯಿ ಇದೆ ಮೇಡಮ್

ಮೇಡಮ್ ಇದು ಎಲ್ಲೊ ಚಾಮಂತಿ ಬಂದ್ಬಿಟ್ಟು ಎಲ್ಲೊ ಚಾಮಂತಿ ಇದೆ ವೈಟ್ ಚಾಮಂತಿ ಇದೆ ಮತ್ತೆ ಮೆರೂನ್ ಚಾಮಂತಿ ಇದೆ ನಿಮ್ಗೆ ಯಾವ್ದು ಬೇಕೋ ಅದು ನಾವು ಡಿಸ್ಕೌಂಟಲ್ಲಿ ಕೊಡ್ತೀವಿ ಮೇಡಮ್

ಮೇಡಮ್ಮು ಸ್ಟಾಕು ನಾವು ಕಳ್ ಕೊಟ್ಕಳ್ಸ್ತೀವಿ ನಿಮ್ಮ ಹೋಮ್ ಡೆಲಿವರಿ ಮಾಡ್ತೀವಿ ನೀವು ಜಾಸ್ತಿ ಹೂವು ಕೇಳಿದ್ರಿಂದ ನಾವು ನಿಮ್ಗೆ ತ್ವಾಟ್ದ ಹತ್ತಿರಾನೆ ಕರ್ಕೊಂಡೋಗಿ ನಿಮ್ಮ ತ್ವಾಟದ ಹತ್ರನೆ ಕರ್ಕೊಂಡೋಗಿ ನೀವು ಯಾವ ಹೂವು ಕೇಳಿದ್ರೆ ಆ ಹೂವು ನಾವು ಕಟ್ ಮಾಡಿ ನಿಮಗೆ ಹೋಮ್ ಡಿಲಿವರಿ ಫ್ರೀಯಾಗಿ ಕೊಡ್ತೀವಿ ಮೇಡಮ್ ಮೇ ಮೇಡಮ್ ನಾವು ಆಲ್ ರೌಂಡು ಡೆಕೊರೇಷನು ಮಾಡ್ಕೊಡ್ತೀವಿ ನಿಮಗೆ ಪ್ಯಾಕೇಜೂ ನಾವು ಕೊಡ್ತೀವಿ ನಿಮ್ಗೆ ಯಾ ಹೆಂಗ್ ಹೇಳಿದ್ರೋ ಹಂಗೆ ಮಾಡ್ಕೊಡ್ತೀವಿ ಮೇಡಮ್ ನಾವು

ಮೇಡಮ್ ನಮ್ಮ ಸ್ಟಾರ್ಟಿಂಗ್ ಪ್ಯಾಕೇಜ್ ಬಂದುಬಿಟ್ಟು ಇಪ್ಪತ್ತು ಸಾವಿರ ಇದೆ ಇಪ್ಪತ್ತು ಸಾವಿರ ಈ ಇಪ್ಪತ್ತು ಸಾವಿರ ಇಂದ ಹತ್ತು ಲಕ್ಷವರೆಗೂ ನಾವು ಮಾಡ್ತೀವಿ ಹಾಂ ಮೇಡಮ್ ನೀವು ನಿಮ್ಮದು ಹೇಗೆ ಮೇಡಮ್ ಅದಕ್ಕೆ ಜಷ್ಟ್ ನಾವು ನಮ್ಮ ವರ್ಕರ್ಸ್ಗೆ ನೀವು ಸ್ಯಾಲ್ರಿ ಕೊಟ್ಟರೆ ಸಾಕು ಮೇಡಮ್ ನೀವು ನಮ್ಮ ರೆಗ್ರಲ್ ಕಸ್ಟಮರ್ಸ್ ಹಾಂ ಇಲ್ಲ ಮೇಡಮ್ ನೀವು ಯಾವ ಡಿಸೈನ್ ಹೇಳಿದ್ರೋ ಆ ಡಿಸೈನಲ್ಲಿ ನಾವು ಮಾಡ್ಕೊಡ್ತೀವಿ ಮೇಡಮ್ ಬಟನ್ ರೋಸು ಸದ್ಯಕ್ಕೆ ಅರುವತ್ತು ರೂಪಾಯಿ ನಡೀತಿದೆ ಹಾಂ ಮೇಡಮ್ ನಿಮ್ಮನ್ನ ಮೇಡಮ್ ಮಲ್ಲಿಗೆ ಮೆಡಮ್ ಮೇಡಮ್ ಮಲ್ಲಿಗೆ ನಾನ್ನೂರು ನಾನ್ನೂರೈವತ್ತು ರೂಪಾಯಿ ನಡೀತಿದೆ ಮೇಡಮ್ ಅದು ಐನೂರು ರೂಪಾಯಿ ಇದೆ ಮೇಡಮ್ ಮೇಡಮ್ ವೈಟ್ ಇದೆ ಮತ್ತು ಮೆರೂನ್ ಕಲರ್ ಇದೆ ಮೇಡಮ್ ನಾವು ನಿಮಗೆ ವಾಟ್ಸಾಪಲ್ಲಿ ಸೆಂಡ್ ಮಾಡ್ತೀವಿ ಡಿಸೈನ್ಸು ಹೂವು ಎಲ್ಲ ನಮ್ಮ ಹತ್ರ ಅವ್ಲಿಬಲ್ ಇರೋವು ಹಾಂ ಮೇಡಮ್ ಅದೆ

ಓಕೆ ಮೇಡಮ್ ನೀವು ವಾಟ್ಸಾಪ್ ಮಡಿದ ತಕ್ಷಣ ನಮ್ಮ ಕಸ್ಟಮರ್ ಕಾಲ್ ನಿಮ್ಗೆ ಮಾಡ್ತಾರೆ ಓಕೆ ಮೇಡಮ್ ಇಲ್ಲ ಮೇಡಮ್ ನಮ್ಮ ಡಿಸ್ಕೌಂಟಲ್ಲೇ ನಿಮ್ಗೆ ನಾವು ಕೊಡ್ತೀವಿ ವರಿ ಮಾಡಬೇಡಿ ನೀವು ಸೆಲೆಕ್ಟ್ ಮಾಡಿ ಕಳಿಸಿ ನಮ್ಮ ಕಸ್ಟಮರ್ ನಿಮ್ಗೆ ಫೋನ್ ಮಾಡ್ತಾರೆ ಮೇಡಮ್ ಆನ್ಲೈನ್ ಆಫ್ಲೈನ್ ಎರಡೂ ಇದೆ ಮೇಡಮ್ ಓಕೆ ಮೇಡಮ್ ಸರಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಸರಿ ಮೇಡಮ್ ಓಕೆ ಮೇಡಮ್